ಯಾ ಎಸ್ ಮೇಡಮ್ ಜೆ ಕೆ ಎಸ್ ರೆಸ್ಟೋರೆಂಟ್ ಮೇಡಮ್ ಏನು ಮೇಡಮ್ ಹಾಂ ಮೇಡಂ ಮಾಡ್ಕೊಡ್ತೀವಿ ಮೇಡಮ್

ಹಾಂ ಮೇಡಮ್

ನಿಮ್ಗೆ ಏನೇನು ಬೇಕು ಮೇಡಮ್ ನಮ್ಮಲ್ಲಿ ದೋಸೆ ಇಡ್ಲಿ ವಡೆ ಪೂರಿ ಆಮೇಲೆ ಫಿಂಗರ್ ಚೀಸ್ ಮಸಾಲ ರೈಸ್ ಎಗ್ ರೈಸ್ ಎಲ್ಲ ಥರದ್ದನ್ನು ಮಾಡ್ತೀವಿ ಮೇಡಮ್ ನಿಮ್ಗೆ ಯಾವ ರೀತಿ ಬೇಕೆಂದು

ಹಾಂ ಮೇಡಮ್ ಹಾಂ ಮೇಡಮ್ ಗೋಬಿ ಇದೆ

ಮೇಡಮ್ ಟೊಮೆಟೊ ರೈಸಾ ಹಾಂ ಮೇಡಮ್ ರೋಟಿನೂ ಸಿಗುತ್ತೆ ಎಲ್ಲ ಥರದ್ದು ರೋಟಿಗಳನ್ನು ಮಾಡ್ತೀವಿ ಮೇಡಮ್ ಹಾಂ ಮೇಡಮ್ ಇದೆ ಓ ಮೇಡಮ್ ನಮ್ಮಲ್ಲಿ ಎಲ್ಲ ಜಾಸ್ತಿ ಜನ ತಿಂತಾರೆ ಮ್ಯಾಮ್ ಟೇಸ್ಟುನು ಚೆನ್ನಾಗಿದೆ ಆಮೇಲೆ ಕ್ವಾಲಿಟಿಯೂ ಚೆನ್ನಾಗಿದೆ ರೇಟುನು ಕಡ್ಮೆ ಇದೆ ಅಂತ ಅಂದ್ಕೊಳ್ತೀನಿ ಒಂದು ರೋಟಿಗೆ ಒಂದು ಐವತ್ತು ರೂಪಾಯಿ ಇದೆ ಮ್ಯಾಮ್ ಅಯ್ಯೋ ಹಾಂ ಮೇಡಮ್ ಓಕೆ ಮೇಡಮ್ ಓಮ್ ಡೆಲಿವರಿ ಮಾಡ್ತೀವಿ ಹಾಂ ತ್ಯಾಂಕ್ ಯು ಮೇಡಮ್ ಹಾಂ